ಹಲೋ ಅಣ್ಣ ಅಣ್ಣ ನಾವಿಲ್ಲಿ ಚಾಮಣ ನಗರದಿಂದ ಮಾತಾಡ್ತಿರೋದು ಅಣ್ಣ ಅದೇ ನಂಜನಗೂಡು ರಸಬಾಳೆ ಹೇಗಣ್ಣ ಬರೋದು ತುಂಬಾ ಕಡಿಮೆಯಾಗಿದೆ ಮತ್ತೆ ಉತ್ಪಾದನೆ ಮಾಡೋದು ಸಹ ಕಡಿಮೆಯಾಗಿದೆ ಏನಣ್ಣ

ಅಣ್ಣ ನಮ್ಗೆ ಮನೆ ಮನೆ ಗೃಹಪ್ರವೇಶ ಮತ್ತು ದೇವಸ್ಥಾನದ ಪೂಜೆ ಮಾಡಬೇಕು ಅದೇ ಬಾಳೆ ಹಣ್ಣು ಬೇಕು ಮತ್ತೆ ಗೃಹಪ್ರವೇಶ ಮಾಡುವಾಗ ಮನೆಲ್ಲಿ ಎಲ್ಲ ಜಾಸ್ತಿ ಜನ ಅದೇ ಬಾಳೆಹಣ್ಣು ಅದೇ ಬ ಊಟ ಆದಮೇಲೆ ಬಾಳೆಹಣ್ಣು ಕೊಡ್ತೇವಲ್ಲ ಅಣ್ಣ ಅದಕ್ಕೆ ನಿಮ್ಮ ಬಾಳೆಹಣ್ಣೇ ಬೇ ರಸಬಾಳೆಹಣ್ಣೇ ಮಂಗಳೂರುದು ಫೇಮಸ್ ಅಲ್ವ ಅಣ್ಣ ಅದಕ್ಕೆ ನಾವು ಬೇರೆ ಕಡೆ ವಿಚಾರಿಸಿದಾಗ ಅಲ್ಲಿ ಅದು ಉತ್ಪಾದನೆ ಮಾಡೋದು ಕಡಿಮೆ ಹಂಗೆ ಹಿಂಗೆ ಅಂತ ಹೇಳಿರು ಅಣ್ಣ ಅದಕ್ಕೆ ನಿಮ್ಮ ಹತ್ರ ಕೇಳಿದೆ ಅದಕ್ಕೆ ನಿಮ್ಮ ಹತ್ರ ಸಿಗುತ್ತಾ ಅಂತ ಕೇಳಿದೆ ಅಣ್ಣ ಅಣ್ಣ ನಾವು ಒಂದು ಒಂದು ವಾರ ಬಿಟ್ಟು ಬರ್ತೇವೆ ಆದರೆ ಅಣ್ಣ ಜಾಸ್ತಿ ಬೇ ಜಾಸ್ತಿ ಜನ ಬರ್ತಾರಣ್ಣ ಹೆವಿ ಜನ ಬರ್ತಾರೆ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಬೇಕಂತೆ ಅವನಿಗೆ ಒಂದು ಅಂದಾಜು ಎಂಟು ಎಂಟುನೂರು ಜನ ಬರಬೋದು ಎಂಟುನೂರು ಜನರು ಏಳುನೂರು ಜನ ಬರಬೋದು ಅಣ್ಣ ಫಸ್ಟ್ ಅಣ್ಣ ಯಾಕೆ ಯಾಕೆ ಅದ್ಕಿಂತ ಜಾಸ್ತಿ ಸಿಗೋಲ್ವಾಣ್ಣ ಗೃಹಪ್ರವೇಶ ಮಾಡಿ ಜಾಸ್ತಿ ಬರ್ತಾರೆ ಅದೇ ನೀವು ಬೇರೆ ಉತ್ಪಾದನೆ ಕಡಿಮೆ ಅಂತಿದ್ದೀರಲ್ಲ

ಹಾಂ ಅದು ರೇಟ್ ಎಷ್ಟು ಅಣ್ಣ ಇಲ್ಲ ಒಂದು ಹಣ್ಣು ಒಂದು ಅಂದಾಜಿಗೆ ನಿಮ್ಮ ರೇಟ್ ರೇಟ್ ಎಷ್ಟು ಬರಬೋದು ಅಣ್ಣ

ಹೌದಾ ಅಣ್ಣ ಅಣ್ಣ ನೀವೇ ಟೆಂಪೊಲ್ಲಿ ಕಳ್ಸಿ ಕೊಡ್ತೀರೋ ಇಲ್ಲ ನಾವೇ ಇಲ್ಲಿಂದ ಟೆಂಪೋ ಜನಗಳನ್ನು ಕಳಿಸಿ ಲೋಡ್ ಹಾಕ್ಕೊಂಡು ಬರೋದೇ ಇಲ್ಲ ನೀವೇ ಅಲ್ಲಿಂದ ಕಳಿಸ್ತೀರೋ ಅಣ್ಣ

ಬಾಡಿಗೆ ನಿಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ಅಣ್ಣ ಬಾಡಿಗೆ ಬರ ಬೇಕೆಂದ್ರೆ ಹಂಗೆ ಅಂತೀರ ಇಲ್ಲ ಅಣ್ಣ ನಾನೇ ಅದಕ್ಕೆ ಅದು ಬಾಳೆಹಣ್ಣು ಖರೀದಿ ಮಾಡೋ ನಾನೇ ಬರ್ತಿನಲ್ಲಿ ಅಲ್ಲು ಅಲ್ಲಿ ಬಂದು ರೇಟ್ ಎಷ್ಟು ನಿಮ್ಮ ನಿಮ್ಮ ನೀವೇ ಕರ್ಕೋತಿಲ್ಲ ಗಾಡಿ ನಾನೇ ಕರ್ಕೊಳ್ತೀನಿ ಗಾಡಿ ಒಳಗೆ ಬಂದೂ ಮಾತಾಡೋಣಣ್ಣಾ ಎನು ಅಂತ ಏ ಏನಣ್ಣ ಸ್ವಲ್ಪ ಸ್ವಲ್ಪ ರೇಟ್ ಸ್ವಲ್ಪ ನೋಡಿ ಕೊಡಿ ಅಣ್ಣ ಹಾಂ ಸರಿ ಅಣ್ಣ ಹಾಂ ಯಾಕೆ ನಾವು ಗಾಡಿ ತೊಗೊಂಡು ಬರ್ತೀವಿ ಆವಾಗ ಮಾತಾಡು ಮಾತಾಡೋಣ ಓಕೆ ಹಾಂ ಹಾಂ ಇದೇ ನನ್ನ ನಂಬರ್ ಅಣ್ಣ ಸರಿ ತ್ಯಾಂಕ್ಸ್ ಅಣ್ಣ ನಮ್ಮ ಹೆಸರು ಶಿಂಬು ಅಂತ ಅಣ್ಣ ನಿಮ್ಮ ಹೆಸರು ಹಾಂ ಹಾಂ ಸರಿ ಅಣ್ಣ ಬಂದು ಫೋನ್ ಮಾಡ್ತೀನಿ ಅಲ್ಲಿ ಬಂದು ಫೋನ್ ಮಾಡ್ತೀನಿ ಅಣ್ಣ ಸರಿ ಅಣ್ಣ ತ್ಯಾಂಕ್ಸ್ ಅಣ್ಣ ಮಡಗ್ತೀನಿ